ರಸ್ತೆ ಬಗ್ಗೆ ಹೇಳಬೇಕು ಅಂದರೆ ಹಲವಾರುಗಳಿವೆ ಈಗ ಒಂದು ಆ ರಸ್ತೆಗಳ ಆ ರಸ್ತೆಗಳು ಚಿಕ್ಕದಾಗಿ ಚಿಕ್ಕ ಚಿಕ್ಕ ರಸ್ತೆಗಳಿರುವಾಗ ನಮ್ಮ ಊರ ಕಡೆಯೆಲ್ಲ ರಸ್ತೆಯಂತೂ ಈಗ ಕಟ್ತೀನಿ ಕಟ್ತೀನಿ ಅಂತಿದ್ದಾರೆ ರಸ್ತೆ ಅಂತೂ ಕಟ್ತಲೇ ಇಲ್ಲ ದ ನಾವು ಕರಿಘಟ್ಟ ಅಂತ ಅಲ್ಲಿ ಹಾ ಊರಲ್ಲಿ ರಸ್ತೆನ ಕಟ್ತೀನಿ ಕಟ್ತೀನಿ ಅಂತವ್ರೆ ಅಲ್ಲಿ ರೋಡ್ ಮಾಡ್ಕೊಡ್ತೀವಿ ಅಂತ ಹೇಳ್ತವ್ರೆ ರೋಡು ಮಾಡ್ತಿಲ್ಲ ಸಾರ್ವಜನಿಕರು ಸರ್ಕಾರದಿಂದ ನಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ಕಾರದವ್ರೇನು ಮಾಡ್ತಿಲ್ಲ ನಾವು ನಮ್ಮ ಊರಿಗೆ ಬಂದು ಏನೋ ಒಂದು ಎಲೆಕ್ಷನ್ ಟೈಮಲ್ಲಿ ರಸ್ತೆ ಕಟ್ಕೊಡಿಸ್ತೀವಿ ಅಂತ ಹೇಳಿ ಬಂದು ಆ ಮರಗಳನ್ನೆಲ್ಲ ಕಡಿದು ಬಿಟ್ಟು ಹಂಗೆ ಬಿಟ್ಬಿಡ್ತಾರೆ ಆ ರಸ್ತೆನ ಏನು ಕಟ್ಟಿ ಕಟ್ಸಿ ಕಟ್ಸ್ಕೊಡೋಲ್ಲ ಹಾಗೆ ಬಿಟ್ಟಿರ್ತಾರೆ ರಸ್ತೆಗಳೆಲ್ಲ ನಮ್ಮೂರಲ್ಲಿ ಆ ಚರಂಡಿಯೂ ಕಟ್ಟಿರೋಲ್ಲ ಅಲ್ಲಿ ರಸ್ತೆ ಕಟ್ತೀವಿ ಚರಂಡಿ ಕಟ್ತೀವಿ ಅಂತ ಏನೇನೋ ನಮಗೆ ಹೇಳ್ತಾ ಹೇಳಿ ಎಲೆಕ್ಷನ್ ಟೈಮಲ್ಲಿ ವೋಟೆಲ್ಲ ಹಾಕ್ಸ್ಕೊಳ್ತಾರೆ ಅಂತ ಕಾರಣಗಳು ಇರ್ತವೆ ಜಾಸ್ತಿ ಅದು ಇಲ್ಲದೇನೆ ರಸ್ತೆಗಳು ಈಗ ಜಾಮ್ ರ ಏನೋ ಗಾಡಿಗಳು ಹೋಗ್ತಾಯಿರೋ ಸಮಯದಲ್ಲಂತೂ ಈಗ ರಸ್ತೆಗಳಂತೂ ಈಗ ಕ್ಲೀನಾಗಿಯೇ ಇಲ್ಲ ಅಲ್ಲಿ ಕಟ್ಟಿಸ್ತಿ ಎಷ್ಟೇ ಅವರು ಗ ಇದಾಕಿ ಕಟ್ಟಿಸಿದ್ರೂ ಮತ್ತೆ ಮತ್ತೆ ಅದು ಇದಾಗೋದು ಬ ಅಲ್ಲಿ ರಸ್ತೆಗಳದ್ದು ಚಿಕ್ಕ ಚಿಕ್ಕ ಎತ್ಕೊ ಇದಾಕಿರ್ತಾರಲ್ಲ ಗಾರೆಗಳಾಕಿರ್ತಾರಲ್ಲ ಅದೆಲ್ಲ ಎತ್ಕೊಂಡು ಬಂದಿರೋದು ಓಪನ್ನಾಗಿರೋದು ಅದರಿಂದ ಎಷ್ಟೋ ಜನ ಅಲ್ಲಿ ಬಿದ್ದು ಗಾಯ ಮಾಡಿಕೊಂಡು ಒಬ್ಬೊಬ್ಬರು ಜೀವವೂ ಸಹ ಬಿಟ್ಟಿದ್ದಾರೆ ಅದು ಪ್ರಾಬ್ಲಮ್ ಜಾಸ್ತಿಯೇ ಇರುತ್ತೆ ಈಗ ಅದು ಇಲ್ಲದೇನೆ ರಸ್ತೆ ಇ ಎನಿ ಜಾಸ್ತಿ ಫ ಜಾಮ್ಗಳಾಗೋದು ಜಾಸ್ತಿ ಆಗ್ತಿದೆ ಯ ಆ ಗಾಡಿಗಳೋಗೋ ಹೋಗ್ತಿರೋ ಸಮಕ್ಕೆ ಆದರೆ ಏನೇ ಅಷ್ಟು ಇದಾಗಿದ್ರೂ ಸಹ ಗಾ ಗಾಡಿಗಳಂತೂ ಈಗಂತೂ ಜಾಸ್ತಿಯೇ ಆಗಿಬಿಟ್ಟಿದೆ ರಸ್ತೆಗಳಂತೂ ರಸ್ತೆಗಳಂತೂ ಈಗಂತೂ ಸರಿಯಾಗಿಯೇ ಇಲ್ಲ ಎಲ್ಲೋ ಒಂದೊಂದು ಸಿಟಿ ಕಡೆ ಚೆನ್ನಾಗಿ ಕಟ್ಟಿಸ್ತಿದ್ದಾರೆ ಅದು ಒಂದಿದು ರಸ್ತೆಗಳು ಚೆನ್ನಾಗಿವೆ ಆದರೆ ಬಟ್ ಆದರೆ ನಾವು ಹೊರಗಡೆ ಗ್ರಾಮದಲ್ಲಿ ಬಂದು ನೋಡಿದರೆ ರಸ್ತೆಗಳು ಚೆನ್ನಾಗಿಯೇ ಇರೋಲ್ಲ ಎಷ್ಟೋ ಜನ ಬಿದ್ದು ಗಾಯ ಮಾಡಿಕೊಂಡಿರ್ತಾರೆ ಅದು ತುಂಬ ಇಂಪಾರ್ಟೆಂಟಾಗಿರುತ್ತೆ ಅದು ಇಲ್ಲದೇನೆ ಈಗ ಎಷ್ಟೋ ರಸ್ತೆಗಳು ನೋಡಿದರೆ ಅಲ್ಲಿ ಒಂದೊಂದು ಚೆನ್ನಾಗೇ ಇರೋದಿಲ್ಲ ಹಂಗೂ ಅದ್ರಲ್ಲಿ ಹೋಗಲೇಬೇಕು ಅಂತ ಹೊಯ್ ಹೋಗಿ ಎಷ್ಟೋ ಜನ ಬಿದ್ದು ಗಾಯ ಮಾಡಿಕೊಂಡು ಈಗ ಅವ ಎಲ್ಲೋ ಮನೆಯಲ್ಲಿ ಕೆಲಸ ಮಾಡಬೇಕು ಅವ್ರಿಗೆ ಆ ಕೆಲಸಕ್ಕೋಗಲೇಬೇಕು ಅನ್ನೋ ಸಮಯದಲ್ಲಿ ಅವ್ರ ಕೈಯ್ಯಲ್ಲಿ ಕೆಲಸಕ್ಕೋಗೋಕ್ಕಾಗೋದೇ ಇಲ್ಲ ಗಾಯ ಮಾಡಿಕೊಂಡಿರೋದ್ಕೋಸ್ಕರ ನಾವು ಹೆಂಗೆ ಹೋಗೋದು ಅಂದ್ಕೊಂಡು ಹಾಗೆ ಇರ್ತಾರೆ ಎಷ್ಟೋ ಜನ ಅಲ್ಲಿ ಜಾಗ ಚೆನ್ನಾಗಿಲ್ಲ ಅಂದ್ಬಿಟ್ಟು ಕ್ರಾಸ್ ಮಾಡ್ತೀವಿ ಅಂದ್ಬಿಟ್ಟು ಕ್ರಾಸ್ ಮಾಡಿಕೊಂಡು ಇಲ್ಲಿ ಅವರು ಬೇಳ್ಸೇನೆ ಮ ಇನ್ನೊಬ್ಬರನ್ನು ಬೀಳಿಸಿ ಅವ್ರಿಗೂ ಗಾಯ ಮಾಡಿಸಿ ಒಬ್ಬೊಬ್ಬರು ಸಾಯೋ ರೇಂಜಿಗೂ ಆಗೋಗಿರ್ತಾರೆ ಸೊ ಸತ್ತು ಹೋಗಿರ್ತಾರೆ ಒಬ್ಬೊಬ್ಬರು ಆ ಥರ ಪ್ರಾಬ್ಲಮ್ಸಂತೂ ಜಾಸ್ತಿಯೇ ಇರುತ್ತೆ ಅದು ಇಲ್ಲದೇನೆ ಈಗ ರಸ್ತೆಗಳಲ್ಲಿ ಹೋಗ್ತಾ ಇರುವಾಗಲೇನೆ ಏನೋ ಒಂದಲ್ಲಿ ಗಾ ಇದ್ರ ಥರ ಆಗಿ ಗಾರೆಗಳೆಲ್ಲ ಎತ್ಕೊಂಡಿರ್ತಾವಲ್ಲ ಅದಕ್ಕೋಸ್ಕರವೇ ಎಷ್ಟೋ ಜನ ಬಿದ್ದು ಹೇಟ್ ಮಾಡಿಕೊಂಡಿರೋರಂತೂ ಜಾಸ್ತಿ ಜನಾನ ನಾನು ನೋಡಿದ್ದೀನಿ ಅದು ಇಲ್ಲದೇನೆ ಈ ಗ್ರಾಮದಲ್ಲಂತೂ ಚಿಕ್ಕ ಚಿಕ್ಕ ಗ್ರಾಮದಲ್ಲಿ ರಸ್ತೆಗಳನ್ನು ಕಟ್ಟಿಸ್ತೀನಿ ಅಂದ್ಬಿಟ್ಟು ಸರ್ಕಾರ ಕಡೆಯಿಂದ ಮಾಡ್ತಾರೆ ಅದೂ ಆಗೋಲ್ಲ ನಮ್ಮ ಗ್ರಾಮ ಕಡೆ ಗ್ರಾಮ ಕಡೆಯೆಲ್ಲ ರ ರೋಡ್ಗಳಂತೂ ನೋಡೋಕ್ಕಂತೂ ಆಗೋದೇ ಇಲ್ಲ ಅದು ಎಷ್ಟು ಹೆಂಗೆ ಹೇಳೋದು ಅಂದರೆ ಅದು ಆಗೋದೇ ಇಲ್ಲ ಗ ಗಾರೆಗಳೆಲ್ಲ ಎತ್ಕೊಂಡಿರ್ತವೆ ಸ ಇದು ಕಲ್ಲು ಕಲ್ಲು ಅವೆಲ್ಲ ಇರ್ತಾ ಎತ್ಕೊಂಡಿರ್ತವೆ ಆ ಥರ ಪ್ರಾಬ್ಲಮ್ಸ್ಗಳಂತೂ ಜಾಸ್ತಿ ಇರುತ್ತೆ ಅದು ಇಲ್ಲದೇನೆ ಇಚ್ ಗಾಡಿಗಳು ಹೋಗ್ತಾ ಇರುವಾಗ ಎಲ್ಲ ಒಂದೇ ಕಡೆ ಚಿಕ್ಕ ಚಿಕ್ಕ ಜಾಗ ಮಾಡಿರ್ತಾರೆ ಅದರಲ್ಲೇ ಆ ಕಡೆ ಆ ಕಡೆಯಿಂದ ರೆಫ್ಟ್ ಸೈಡ್ ಬರೋದು ರೈಟ್ ಸೈಡ್ ಬರೋದು ಟರ್ನ್ ಮಾಡ್ಕೊಳ್ತೀನಿ ಅಂತ ಆಗೋದು ಆ ಥರಯೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಯು ಟರ್ನ್ ರಸ್ತೆ ಸಾರ್ವಜನಿಕ ಸಾರಿಗೆ ಅಂತ ಸರ್ಕಾರದಿಂದ ಮಾಡಿರೋ ಗೌರ್ಮೆಂಟ್ ಬಸ್ಸು ಸಹ ಬ ರಸ್ತೆನ ರಸ್ತೆ ಕಡೆ ಹೇಗೆ ಹೋಗುತ್ತೆ ಅಂದರೆ ಅದು ತುಂಬನೇ ಅದು ಕ್ರಾಸ್ಸಿಂಗ್ ಮಾಡುವಾಗಂತೂ ಹೇಳೋದೇ ಬೇಡ ಅಷ್ಟು ಏನು ಗಾಡಿಯೇ ಗುದ್ದಿಸಿಕೋ ಹೋಗೋ ರೇಂಜಿಗಂತೂ ಹೋಗಿರು ಹೋಯ್ತಾ ಇರುತ್ತವೆ ಆಮೇಲೆ ಜಾ ಟ್ರಾಫಿಕ್ ಜಾಮ್ ಆಗೋದು ಜಾಸ್ತಿ ಈಗಂತೂ ತುಂಬನೇ ಇದೆ ಅದು ಇಲ್ಲದೇನೆ ಈಗ ಬಸ್ಕ್ ಬಸ್ಸು ಕಾರು ಗಾಡಿಗಳೆಲ್ಲ ಈಗಂತೂ ವಾಹನಗಳು ಜಾಸ್ತಿಯೇ ಆಗಿದೆ ಮತ್ತು ಈ ರಸ್ತೆಗಳು ಸಂಪರ್ಕಗಳ ಕೊರತೆ ಹೇಳಬೇಕು ಅಂದರೆ ಜ ಗಾಡಿಗಳಿಂದ ಜಾಸ್ತಿ ಜನ ಎಷ್ಟೋ ಜನ ಸಾವುಗಳಂತೂ ಆಗಿದೆ ಓ ಸ್ಪ್ರೀಡಾಗಿ ಹೋಗೋದು ಸ್ಪೀಲ್ ಎತ್ತೋದು ಆ ಥರ ಏನೋ ಒಂದು ಮಾಡಿ ಗಾಯಗಳು ಮಾಡ್ಕೊಳ್ಳೋದು ಆ ಥರಯೆಲ್ಲ ಮಾ ಆಗುತ್ತೆ